ಸೀರೆ ತೊಗೊಂಡೆ ಒಂದು ತುಂಬ ಚೆನ್ನಾಗಿತ್ತು ಎಷ್ಟೋ ಜನಕ್ಕೆ ಸೀರೆ ಕೊಡಿಸ್ದೆ ಅದನ್ನು ಆದರೆ ರೇಷ್ಮೆ ಸೀರೆಗಳಂತೂ ತುಂಬ ಚೆನ್ನಾಗಿತ್ತು ನನ್ಗೆ ಇಷ್ಟವಾಗಿದ್ದ ಕಲರ್ಸೆಲ್ಲ ಸಿಕ್ತು ಆಮೇಲೆ ಎಲ್ಲ ತೊಗೊಂಡೆ ಸೀರೆ ತುಂಬ ಚೆನಾಗಿತ್ತು ಆದರೆ ರೇಷ್ಮೆ ಸೀರೆಗಳು ಕಲರ್ಸ್ ಕಲರ್ಸ್ ಎಲ್ಲವೂ ತೊಗೊಂಡು ನೋಡಿ ನನ್ನ ಫ್ರೆಂಡ್ಸ್ಗೆಲ್ಲ ಕೊಡಿಸ್ದೆ ಅವ್ರೆಲ್ಲರು ತೊಗೊಂಡರು ತುಂಬ ಚೆನ್ನಾಗಿದೆ ಸೀರೆ ಆ ಅಂಗ್ಡಿಯಲ್ಲಿ ಫೇಮಸ್ ಸೀರೆಗಳಂದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಫ್ರೆಂಡ್ಸೆಲ್ಲ ತೊಗೊಂಡರು ನಾನು ನಾಲ್ಕು ರೇಷ್ಮೆ ಸೀರೆ ತೊಗೊಂಡೆ ಹಬ್ಬಗಳಿಗೆಲ್ಲ ತೊಗೊಂಡೆ ನಾನು ತುಂಬ ಚೆನ್ನಾಗಿದೆ ಸೀರೆ ಯಾ ನನ್ನ ಫ್ರೆಂಡ್ಸ್ ಇನ್ನು ಜ ತುಂಬ ಜನಕ್ಕೆ ಕೊಡಿಸ್ತೇನೆ ಸೀರೆಗಳು ಯಾರಾದರೂ ಬಂದರೆ ತುಂಬ ಚೆನ್ನಾಗಿದೆ ಸೀರೆಗಳು ಆದರೆ ಕಲರ್ಸಂತೂ ಸೂಪರ್ ಕಲರ್ಸಿದೆ ಅಲ್ಲಿ ಎಲ್ಲರೂ ತೊಗೊಂಡರು ನನ್ನ ಫ್ರೆಂಡ್ಸು ನನ್ನ ಮಗಳಿಗೆ ಎಲ್ಲ ತೊಗೊಂಡ್ವಿ ಸೀರೆಗಳು ಹಬ್ಬಗಳಿಗೆ ಪ್ರತಿ ಸಾರಿ ಹಬ್ಬಕ್ಕೂ ನಾವು ಅದೇ ಅಂಗಡಿಗೋಗಿ ಸೀರೆ ತೊಗೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಸೀರೆಗಳು ಎಷ್ಟು ಸೀರೆ ಕಲರ್ಸಂತೂ ತುಂಬ ಚೆನ್ನಾಗಿದೆ ನಮ್ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮದುವೆಗೆ ಎಲ್ಲದ್ದಕ್ಕೂ ನಾವು ಆ ಅಂಗ್ಡಿಯಲ್ಲೇ ಸೀರೆಗಳು ತೊಗೊಳ್ಳೋದು ಸೀರೆ ಮಾತ್ರ ತುಂಬ ಚೆನ್ನಾಗಿರ್ತವೆ ಎಲ್ಲರೂ ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಕಸಿನ್ಸ್ ಎಲ್ಲ ನಮ್ಮ ನೆಂಟರು ಎಲ್ಲರೂ ಮದುವೆ ಒಂದು ಹಬ್ಬ ಆಗಲಿ ಏನೇ ಆದರೂ ನಾವು ಅದೇ ಸೀರೆಗಳನ್ನೇ ತೊಗೊಳ್ಳೋದು ಸೀರೆ ಮಾತ್ರ ವಾ ತುಂಬ ಚೆನ್ನಾಗಿದೆ ಕಲರ್ ಹೋಗೋದಿಲ್ಲ ಏನೂ ಇಲ್ಲ ಅಷ್ಟು ಸೀರೆ ತುಂಬ ಚೆನ್ನಾಗಿದೆ ಕಲರ್ಸು ಅಷ್ಟು ಚೆನ್ನಾಗಿದೆ ಏನು ಕಲರಾಗ್ಲಿ ಏನು ಹೋಗೋದೇ ಇಲ್ಲ ಎಲ್ಲರೂ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಹೇಳ್ತೀನಿ ಈ ಸೀರೆ ತೊಗೊಳ್ಳಿ ಈ ಸೀರೆ ತೊಗೊಳ್ಳಿ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಅದು ತೊಗೊಳ್ಳಿ ಇದೇ ಥರ ಕಲರ್ ತೊಗೊಳ್ಳಿ ಅಂತ ನಾನು ಹೇಳ್ತಾಯಿರ್ತಿನಿ ಅವ್ರಿಗೆಲ್ಲಾರ್ಗೂನು ಆದರೆ ಅವ್ರು ಎಲ್ಲರೂ ತುಂಬ ಚನ್ನಾಗಿದೆ ಲಕ್ಷ್ಮೀ ಒಳ್ಳೆ ಅಂಗಡಿ ತೋರಿಸಿದ್ಯಾ ಒಳ್ಳೆ ಕಲರ್ ಸೀರೆ ಅಂತ ತುಂಬ ಹೊಗಳ್ತಾ ಇರ್ತಾರೆ ನನಗೆ ಮತ್ತು ನಮ್ಮನೆಯಲ್ಲಿ ಹಬ್ಬಗಳಲ್ಲಿ ಏನೇ ಫಂಕ್ಷನ್ಗಳಲ್ಲಿ ಕಲರ್ಸ್ ಕಲರ್ಸ್ ರೇಷ್ಮೆ ಸೀರೆಗಳಿದ್ದಾವೆ ನಾನು ಸುಮಾರು ಸೀರೆ ತೊಗೊಂಡಿದ್ದೀನಿ ಆದರೆ ಕೆಲವು ಅಂಗಡಿಯಲ್ಲಿ ಕಲರೋಗುತ್ತೆ ಆದರೆ ನ ಈ ಅಂಗಡಿಯಲ್ಲಿ ಏನೂ ಕಲರೋಗೋಲ್ಲ ತುಂಬ ಚೆನ್ನಾಗಿರುತ್ತೆ ಸೀರೆಗಳು ಆದ್ದರಿಂದ ನಾವು ಯಾವಾಗಲು ಅದೇ ಸೀರೆಯೇ ತೊಗೊಳ್ಳೋದು ರೇಷ್ಮೆ ಸೀರೆಯಂತೂ ನಿಮಗೆ ಯಾವ ಕಲ್ಲರ್ ಬೇಕೋ ಆ ಕಲ್ಲರ್ ರೇಷ್ಮೆ ಸೀರೆ ಸಿಗುತ್ತೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಅಲ್ಲೇ ತೊಗೊಳ್ಳಿ ಮತ್ತು ನನ್ನ ಫ್ರೆಂಡ್ಸ್ಗೆ ನನ್ನ ನಮ್ಮ ತಾಯಿಗೆ ನಮ್ಮಕ್ಕಗೆ ಎಲ್ರಿಗೂ ನಾವು ಅಲ್ಲೇ ತೊಗೊಳ್ಳೋದು ಸೀರೆ ನಮ್ಮ ತಾಯಿಗೆ ಒಳ್ಳೊಳ್ಳೆ ಕಾಟನ್ ಸ್ಯಾರಿ ಸಿಗುತ್ತೆ ಅಲ್ಲಿ ಅವ್ರಿಗೆ ಕಾಟನ್ ಸ್ಯಾರೀಸ್ ತೆಗದು ಕೊಡ್ತೀವಿ ಮತ್ತು ಡೈಲಿ ಯೂಸ್ ಸ್ಯಾರಿಗಳು ಏನು ಒಂದು ಚೂರು ವ್ಯತ್ಯಾಸವೇ ಇಲ್ಲ ಅಲ್ಲಿ ತೊಗೊಂಡ್ರೆ ಕಲ್ಲರ್ ಹೋಗೋಲ್ಲ ಏನು ಇದು ಇಲ್ಲ ಅಷ್ಟು ಚೆನ್ನಾಗಿದೆ ಸೀರೆಗಳು ಆದ್ದರಿಂದ ಆ ಸೀರೆಗಳು ತೊಗೋಬೇಕು ನಾವು ಎಲ್ಲರುನು ನನ್ನ ಫ್ರೆಂಡ್ಸ್ಗೆಲ್ರಿಗೂ ಹೇಳ್ತೀನಿ ನಾವೇನೇ ಫಂಕ್ಷನ್ ಮಾಡಿದ್ರು ಅದೇ ಸೀರೆನೇ ತೊಗೊಳ್ಳೋದು ತುಂಬ ಚೆನ್ನಾಗಿದೆ ಸೀರೆ ಎಲ್ರಿಗೂ ಹೇಳ್ತೀನಿ ನಾನು ತುಂಬ ಚೆನ್ನಾಗಿದೆ ಸೀರೆ ಕಲರ್ ಹೋಗೋದಿಲ್ಲ ಏನಿಲ್ಲ ಅಂತ ಅವ್ರೆಲ್ರಿಗೂ ಹೇಳಿದ್ದೀನಿ ಆದರೆ ಎಲ್ಲರೂ ಸೀರೆ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಸೀರೆಗಳು ಇದು ಕಾಟನ್ ಸ್ಯಾರೀಸಂತೂ ತುಂಬ ಚೆನ್ನಾಗಿರುತ್ತೆ ಕಲರ್ಸ್ ಕಲರ್ಸ್ ಕಾಟನ್ ಸ್ಯಾರೀಸು ಎಲ್ಲ ಅಷ್ಟೇ ರೇಷ್ಮೆ ಸೀರೆ ಮಾಮೂಲಿ ಸೀರೆಗಳು ತುಂಬ ಚೆನ್ನಾಗಿ ವರ್ಕ್ ಸೀರೆ ಎಲ್ಲ ತುಂಬ ಚೆನ್ನಾಗಿದೆ ಆ ಅಂಗ್ಡಿಯಲ್ಲಿ ಎಲ್ಲ ವರ್ಕ್ ಸ್ಯಾರಿಯಂತು ತುಂಬ ಚೆನ್ನಾಗಿರುತ್ತೆ ವರ್ಕ್ ಸ್ಯಾರಿ ಮತ್ತು ಇದು ಕಾಟನ್ ಸ್ಯಾರೀಸು ಎಲ್ಲ ತುಂಬ ತುಂಬ ಚೆನ್ನಾಗಿದೆ ಸೀರೆ ಆದ್ದರಿಂದ ಎಲ್ಲರೂ ಅಲ್ಲೇ ತೊಗೊಳ್ಬೇಕು ಅಂತ ಆಸೆ ನನಗೂನು ನನ್ನ ಫ್ರೆಂಡ್ಸ್ಗು ಅದೇ ಹೇಳಿದ್ದೀನಿ ಎಲ್ಲರೂ ಅಲ್ಲೇ ತೊಗೊಳ್ಳೋಣ ಕಣೆ ಅಂತ ನಾವು ಪ್ರತಿ ಹಬ್ಬಕ್ಕೂ ನಾವು ಮಾತಾಡ್ಕೊಳ್ತೀವಿ ಅಲ್ಲೇ ಹೋಗಿ ನಾವು ಸ್ಯಾರೀಸ್ ತೊಗೊಳ್ತಾಯಿರ್ತೀವಿ ಯಾವಾಗಲು ಅಷ್ಟೇಯೇ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಆದರೆ ಇದು ವರ್ಕ್ ಸೀರೆಯಂತೂ ಸೂಪ್ಪರಾಗಿರುತ್ತೆ ವರ್ಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಅದು ಕ ಇದು ಕಲರ್ ಹೋಗಲ್ಲ ಏನೂ ಹೋಗಲ್ಲ ತುಂಬ ತುಂಬ ಚೆನ್ನಾಗಿದೆ ಸ್ಯಾರೀಸು ಎಲ್ಲರೂ ಅಲ್ಲೇ ತೊಗೋಳ್ತಿವಿ ಸ್ಯಾರೀಸೆಂದ್ರೆ ಫೇಮಸ್ ಸ್ಯಾರೀಸ್ ಅವೆಲ್ಲ ಕಲರ್ ಹೋಗೋದಿಲ್ಲ ಬಣ್ಣ ಇಲ್ಲ ಏನು ಇಲ್ಲ ರೇಷ್ಮೆ ಸೀರೆಗಳಂತೂ ತುಂಬ ಚೆನ್ನಾಗಿರ್ತಾವಲ್ಲಿ ನಾವು ಪ್ರತಿ ಹಬ್ಬಕ್ಕೂ ನಾವು ಅಲ್ಲೇ ಹೋಗೋದು ತೊಗೊಳ್ಳೋದು ಸೀರೆಗಳನ್ನು ಮತ್ತು ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಮದುವೆಗಳಿಗೆ ನಾವು ಅದೇ ಸೀರೆಗಳೇ ತೊಗೊಳ್ಳೋದು ಫೇಮಸ್ ಸೀರೆ ಅದು ಆ ಅಂಗಡಿ ಅದು ತುಂಬ ಚೆನ್ನಾಗಿದೆ ಅಷ್ಟೆಲ್ಲ ನಾವು ತೊಗೊಂಡಿದ್ದೀವಿ ಮತ್ತೆ ನನ್ನ ಫ್ರೆಂಡ್ಸ್ಗೂ ಕೊಡ್ಸಿದ್ದೀನಿ ನಾನು ತೊಗೊಂಡಿದ್ದೀನಿ ಪ್ರತಿ ಹಬ್ಬಕ್ಕೂ ಹೋಗಿ ಎರ್ಡೆರ್ಡು ಸ್ಯಾರೀಸ್ ತೊಗೊಂಬರ್ತೀನಿ ಆದರೆ ಕ್ವಾಲಿಟಿ ನೋಡಬೇಕು ಕ್ವಾಲಿಟಿ ಇರೋದ್ರಿಂದ ನಾವು ಎಲ್ಲರೂನು ಅಲ್ಲೇ ಸ್ಯಾರೀಸ್ ತೊಗೋಳ್ತೀವಿ ಆದರೆ ತುಂಬ ಚೆನ್ನಾಗಿದೆ ಮತ್ತು ರೇಷ್ಮೆ ಸೀರೆ ಕಾಟನ್ ಸೀರೆ ವರ್ಕ್ ಸೀರೆ ಹಾರ್ಡನರಿ ಸೀರೇಸ್ ಎಲ್ಲ ಚೆನ್ನಾಗಿದೆ ಅಲ್ಲಿ ನಾವು ಪ್ರತಿ ಸಾರಿ ನಾವು ಅಲ್ಲಿಗೋದಾಗೆಲ್ಲ ನಾವು ಸ್ಯಾರೀಸ್ ತೊಗೊಂಡ್ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ ಎಲ್ಲವುನು ನನ್ನ ಫ್ರೆಂಡ್ಸು ಅಷ್ಟೇ ಹೇಳೋದು ತುಂಬ ಚೆನ್ನಾಗಿರೋದು ಕೊಡ್ಸಿದ್ಯಾ ಕಣೆ ಸ್ಯಾರಿ ಒಂಚೂರು ಕಲರ್ ಹೋಗ್ಲಿಲ್ಲ ಕಣೆ ತುಂಬ ಚೆನ್ನಾಗಿ ಕೊಡ್ಸಿದ್ಯಾ ಅಂತ ನನ್ನ ಫ್ರೆಂಡ್ಸೆಲ್ಲ ಹೇಳ್ತಾಯಿರ್ತಾರೆ ಅಷ್ಟು ಚೆನ್ನಾಗಿದೆ ಸ್ಯಾರೀಸು ಮತ್ತೆ ಇದು ಕಾಟನ್ ಸ್ಯಾರೀಸು ವಯಸ್ಸಾಗಿರೋರಿಗೆ ಅವ್ರಿಗು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕಾಟನ್ ಸ್ಯಾರೀಸು ಎಲ್ಲ ನಾವು ಕೊಡಿಸ್ತಾಯಿರ್ತಿವಿ ಅವ್ರಿಗುನೂ ಅಷ್ಟೇ ನಮ್ಮ ಫ್ರೆಂಡ್ಸವ್ರ ತಾಯಂದಿರಿಗೆ ನಮ್ಮ ಫ್ರೆಂಡು ಅಮ್ಮಗೆ ಎಲ್ಲರಿಗೂ ನಾವು ಅಲ್ಲೇ ಕಾಟನ್ ಸ್ಯಾರೀಸ್ ತೊಗೊಳ್ಳೋದು ತುಂಬ ಚೆನ್ನಾಗಿದೆ ನೀವು ಒಂದ್ಸರ್ತಿ ಭೇಟಿ ಕೊಡಿ ಅವ್ರ ಅಂಗಡಿ ತುಂಬ ಚೆನ್ನಾಗಿದೆ ಬೆಂಗ್ಳೂರಿನಲ್ಲಿ ಯಾವಾಗಲು ನಾವು ಅಲ್ಲೇ ಹಬ್ಬಕ್ಕೆ ಮತ್ತು ಫಂಕ್ಷನ್ಗೆ ಮದುವೆಗೆ ಬರ್ಡೇಗೆ ಏನೇ ಫಂಕ್ಷನ್ನಾದ್ರು ನಾವು ಅದೇ ಅಂಗ್ಡಿಯಲ್ಲಿ ಸ್ಯಾರೀಸ್ ತೊಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ರೇಷ್ಮೆ ಸೀರೆಯಂತೂ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ನಮಗೆ ಸ್ಯಾರೀಸ್